ಸದ್ಯದ ಪರಿಸ್ಥಿತಿಯಲ್ಲಿ ಸ್ಮಾರ್ಟ್ಫೋನ್ ಇಂಟರ್ನೆಟ್ನ ಬಳಕೆಯಿಂದಾಗಿ ಅನೇಕ ಅನುಕೂಲಗಳನ್ನು ನಾವು ಪಡೆದುಕೊಂಡಿದ್ದೇವೆ ಈ ಒಂದು ಸ್ಮಾರ್ಟ್ಫೋನ್ ಬಳಕೆಯಿಂದಾಗಿ ನಮ್ಮ ಒಂದು ದೈನಂದಿನ ಎಲ್ಲ ವ್ಯವಹಾರಗಳನ್ನು ಸಹ ಸ್ಮಾರ್ಟ್ಫೋನ್ ಮುಖಾಂತರ ಮಾಡಬಹುದಾಗಿದೆ ಉದಾಹರಣೆಗೆ ನಾವು ಪ್ರಯಾಣಿಸುವಂತಹ ಬಸ್ಸಿನ ಪ್ರಯಾಣದ ಟಿಕೆಟ್ ರೈಲ್ವೇ ಟಿಕೆಟ್ ಹಾಗೂ ವಿಮಾನದ ಟಿಕೆಟ್ಗಳನ್ನು ಸಹ ಮುಂಚಿತವಾಗಿ ನಿಗದಿತ ಸ್ಥಳಕ್ಕೆ ನಾವು ನಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಕಾಯ್ದಿರಿಸಿಕೊಳ್ಳಬಹುದಾಗಿದೆ

ಬ್ಯಾಂಕಿಂಗ್ ವ್ಯವಹಾರ್ದಲ್ಲೂ ಸಹ ಒಂದು ಉತ್ತಮವಾದ ಸಾಧನ ಅಂತ ಹೇಳಬೋದು ಅದು ಬ್ಯಾಂಕಿನ ವ್ಯವಹಾರವನ್ನ ಸ್ಮಾರ್ಟ್ಫೋನ್ ಮುಖಾಂತರನೇ ಸ್ಮಾರ್ಟ್ಫೋನ್ ಬಳಸಿ ನಿಗದಿತ ಚಂದಾದಾರರಿಗೆ ನಾವು ಹಣವನ್ನು ವಿಲೇವಾರಿ ನೆಟ್ಬ್ಯಾಂಕಿಂಗ್ ಮುಖಾಂತರ ಮಾಡಬೌದು ಅಗತ್ಯ ವಸ್ತುಗಳ ಒಂದು ಪೂರೈಕೆಯನ್ನು ಸಹ ನಾವು ಈ ಒಂದು ಸ್ಮಾರ್ಟ್ಫೋನ್ ಮುಖಾಂತರ ಖರೀದಿಸಬಹುದಾಗಿದೆ ಶಾಪಿಂಗ್ ಮಾಲ್ಗಳಲ್ಲಿ ಹಾಗೂ ಶಾಪಿಂಗ್ ಆ್ಯಪ್ಗಳನ್ನು ಒಂದು ಉಪಯೋಗಿಸಿ ನಮಗೆ ಅನಿವಾರ್ಯ ಎನ್ನಿಸಿದ ವಸ್ತುಗಳನ್ನು ನಿಖರ ಬೆಲೆಯೊಂದಿಗೆ ಸ್ಮಾರ್ಟ್ಫೋನ್ ಮುಖಾಂತರ ಅದರ ಒಂದು ಖರ್ಚನ್ನು ಭರಿಸಿ ಸಹ ನಾವು ಅದನ್ನು ಖರೀದಿಸಬಹುದು ಹಾಗೂ ನಮಗೆ ಯಾವುದೇ ಒಂದು ಬೇರೆ ಸ್ಥಳದ ಮಾಹಿತಿಯನ್ನು ಸಹ ಈ ಒಂದು ಸ್ಮಾರ್ಟ್ಫೋನ್ ಮುಖಾಂತರ ನಾವು ನಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ನಿಖರವಾದ ಸ್ಥಳದ ಬಗ್ಗೆ ಮಾಹಿತಿಯನ್ನು ಸಹ ಸುಲಭವಾಗಿ ಪಡೆಯಬಹುದಾಗಿದೆ